ಹಲೋ ಹಾಂ ಹಲೋ ಸರ್ ನಮಸ್ತೆ ಸರ್ ಇದು ಎಜುಕೇಷನ್ ಲೋನ್ ಬಗ್ಗೆ ಮಾತಾಡಬೇಕಿತ್ತು ನಮ್ಗೆ ಲೋನ್ ಬೇಕಿತ್ತು ಸರ್ ಹಾಂ ಹೌದು ಸರ್ ಕ್ವಾಲಿಫಿಕೇಷನ್ ಎಮ್ ಎಸ್ ಸಿ ಆಗಿದೆ ಸರ್ ಕೆಮಿಸ್ಟ್ರಿ ಎಮ್ ಎಸ್ ಸಿ ಮಾಡಿದೀನಿ ಅಂದರೆ ಈಗ ಫಸ್ಟ್ ಇಯರ್ ಲೋನು ಪೇಮೆಂಟ್ ಇದಾಗಿದೆ ಸೆಕೆಂಡ್ ಇಯರಿಗೆ ಲೋನು ಇದು ಮಾಡಬೇಕಿತ್ತು ಎಜುಕೇಷನ್ ಲೋನು ಹಾಂ ಅಂದರೆ ಟ್ರಾ ಫಸ್ಟ್ ಇಯರಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಬ್ಯಾಂಕಿಂದ ಮಾಡಿದೀರಿ ಆದರೆ ಈಗ ಸೆಕೆಂಡ್ ಇಯರಿಗೆ ಬೇಕಿತ್ತು ಹಾಂ ಹೌದು ಹಾಂ ಹೌದು ಹಾಂ ಫಸ್ಟ್ ಇಯರ್ ಆಗಿದೆ ಸೆಕೆಂಡ್ ಇಯರಿಗೆ ಲೋನ್ ಬೇಕಿತ್ತು ನಮ್ಮದು ನಮ್ಮದು ಟೋಟಲ್ ಫೀಸ ಅಂದರೆ ಟು ಇಯರ್ಸಿಗೆ ಒಂದುವರೆ ಲಕ್ಷ ಆಗುತ್ತೆ ಅಂದರೆ ಫಸ್ಟ್ ಇಯರಿಗೆ ಸೆವೆಂಟಿ ಟು ತೌಸಂಡ್ ಕಟ್ಟಿದ್ದೀವಿ ಹಾಂ ಹಾಂ ಹೌದು ಸರ್ ಅಂದರೆ ಲ್ಯಾಬೆಲ್ಲ ಇದೆ ಅಲ್ವಾ ಅದಕ್ಕಾಗಿ ಹೆಚ್ಚು ಮಾಡ್ತಾರೆ ನಮಗೆ ಅಂದರೆ ಈಗ ಡೇಟ್ ಅಂದರೆ ಕಾಲೇಜಿಂದ ನಾವು ಅರ್ಧ ಫೀಸ್ ಕಟ್ಟಿದ್ದೀವಿ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಕಟ್ಟಿದ್ದೀವಿ ಬಾಕಿದ್ದು ಹಣ ಕಟ್ಟಿಲ್ಲ ಹಾಗಾಗಿ ಅದೆ ನಮ್ಗೆ ಈಗ ಎಕ್ಸಾಮಿಗೆ ಅಂದರೆ ಲ್ಯಾಬ್ ಎಕ್ಸಾಮ್ ಮುಗ್ದು ಮುಗಿದಾಗಿದೆ ಆ ನಂತರ ಎಕ್ಸಾಮಿಗ್ ಅಲೋ ಮಾಡ್ತಾ ಇಲ್ಲ ಅಂದರೆ ನೀವು ಫೀಸ್ ಕಟ್ಟಿ ಹಾಂ ಲ್ಯಾಬ್ ಎಕ್ಸಾಮ್ ಮುಗಿದಿದೆ ಸರ್ ಆದರೆ ಇದು ಆ್ಯನುವಲ್ ಎಕ್ಸಾಮ್ ನಮಗೆ ಮುಗಿಲಿಲ್ಲ ಅಂದರೆ ಆ್ಯನುವಲ್ ಎಕ್ಸಾಮ್ ಬರೀಬೇಕಾದರೆ ಎಕ್ಸಾಮ್ ಫೀಸ್ ಕಟ್ಟದೇ ಕ್ಲಿಯರ್ ಮಾಡದೇ ನಮಗೆ ಲೋನ್ ಇದು ಎಕ್ಸಾಮ್ ಬರೆಯೋಕೆ ಬಿಟ್ಟಿಲ್ಲ ಅದಕ್ಕೆ ಲೋನ್ ಒಂದು ಬೇಕಿತ್ತು ಅಂತ ಮತ್ತು ಸರ್ ಇದು ಈಗ ಏನಂದರೆ ಲೋನ್ ತೆಕ್ಕೊಳ್ಬೇಕಾದರೆ ಇಷ್ಟು ಇಂಟ್ರೆಸ್ಟೆಲ್ಲ ತೆಕೋಳ್ತೀರಲ್ಲ ಎಷ್ಟು ಬೀಳುತ್ತೆ ಅಂತ ಹಾಂ ಹೌದು ಸರ್

ಹಾಂ ಹಾಂ ಹೌದಾ ಹಾಗಾದ್ರೆ ಈಗ ಅಂದರೆ ಈಗ ಒಂದು ಸೆವೆಂಟಿ ಟು ತೌಸಂಡ್ ಅಂದರೆ ಈಗ ಅಂದರೆ ಫಸ್ಟ್ ಇಯರದ್ದು ಅದು ಒಟ್ಟಿಗೆ ಕಟ್ಟೋದಾದ್ರು ಕೂಡ ಒಂದುವರೆಗೆ ಎಷ್ಟು ಬೀಳುತ್ತೆ ಅಂತಾಗುತ್ತೆ ಒಂದು ಅಂದಾಜು ಮಂತ್ಲಿ ಓಕೆ ಓಕೆ